ನಾನು ಟಿ ವಿಯಲ್ಲಿ ಜಾಸ್ತಿ ನೋಡೋದು ಅಂದರೆ ಕಬಡ್ಡಿ ಕ್ರಿಕೆಟು ಮತ್ತು ಯಾವ್ದಾದ್ರು ಇದನ್ನು ಪಂದ್ಯಾನ ಕುಸ್ತಿಯೆಲ್ಲ ನೋಡ್ತೀನಿ ಅದು ನನ್ನ ಫ್ರೆಂಡ್ ಜೊತೆ ನೋಡ್ತೀನಿ ಯಾಕೆಂದರೆ ಇಬ್ಬರದೂ ಒಂದೇ ಯೋಚನೆ ಬಂದಿರುತ್ತೆ ಇವನು ಗೆಲ್ತಾನಾ ಅವನು ಗೆಲ್ತಾನಾ ಅವನು ಗೆಲ್ತಾನಾ ಇವನು ಗೆಲ್ತಾನಾ ಅಂತ ಮಾತಾಡ್ತಿರ್ತೀವಿ ನಾನು ಇವನು ಇದು ಕ್ರಿಕೆಟ್ ನೋಡ್ತಿದ್ರೆ ಅವನು ನಾನು ಇವನು ಸಿಕ್ಸ್ ಹೊಡಿತೀನಂತಾನೆ ಅವನು ಔಟ್ ಆಗತ್ತೆ ಅಂತ ಹೇಳ್ತಾನೆ ಅವರ ಬ್ಯಾಟಿಂಗ್ ನೋಡಿ ಏನೋ ಒಂದು ಚನಾ ಸ್ನೇಹಿತರ ಜೊತೆ ಟಿ ವಿ ಮತ್ತು ಫಿಲಂ ನೋಡೋದು ಮತ್ತೆ ನಾನು ಕಬಡ್ಡಿ ನೋಡಬೇಕಾದ್ರು ಅಷ್ಟೇ ಇದು ಮು ಪಟ್ಟಿ ಮುಟ್ಟಿ ಮುಂದೆ ಹೋದ ತಕ್ಷಣ ಇವನು ಹಿಡಿತಾನೋ ಇವನು ಹಿಡಿತಾನೆ ಇಲ್ಲ ಹಿಂದೆ ಟೆಚ್ ಮಾಡಿಬರ್ತಾನೆ ಇವನು ಇಷ್ಟು ಪಾಯಿಂಟ್ ತಗೊಂಬರ್ತಾನೆ ಅಷ್ಟು ಪಾಯಿಂಟ್ ತಗೊಂಬರ್ತಾನೆ ಅಂತ ಅವನು ಹೇಳೋದು ಇಲ್ಲ ಇಲ್ಲ ಇವನು ಲೆಗ್ ಕ್ಯಾಚ್ ಆಗ್ತಾನೆ ಅಂತ ನಾನು ಹೇಳೋದು ಆ ಥರದ್ದು ತುಂಬ ಸ್ನೇಹಿತರ ಜೊತೆ ಅದನ್ನು ನಾನು ನೋಡ್ತಾ ಪಂದ್ಯಾವಳಿಗಳನ್ನು ನೋಡ್ತಾ ಒಂದೊಂದು ಸತಿ ಟಿ ವಿ ನೋಡ್ತೀವಿ ಇಲ್ಲ ಅಂದರೆ ಯುಟೂಬಲ್ಲಿ ನೋಡ್ತೀವಿ ಲೈವಾಗಿ ಇಲ್ಲ ಅಂದರೆ ಫೇಸ್ಬುಕ್ ಅಂತ ಆ್ಯಪಿದೆ ಅದರೊಳಗೆ ಒಂದು ಲೈವ್ ಆಗಿ ಬಿಡ್ತಾರೆ ಅದರೊಳಗೆ ನೋಡ್ತೀನಿ ಬೇರೆ ಬೇರೆ ಫ್ಲಾಟ್ಫಾರ್ಮ್ ಇರತ್ತಲ್ಲ ಆ ಥರದ್ರಲ್ಲಿ ಬೇರೆ ಬೇರೆ ಕಡೆಯೆಲ್ಲ ನೋಡ್ತೀವಿ ಅವನನ್ನು ನೋಡ್ತಾ ತುಂಬ ಚೆನ್ನಾಗಿ ನೋಡಿ ಇದು ಮನೋರಂಜನೆ ಪಡ್ತೀವಿ